ಚಿಕನ್ ಶಾಪ್ ಏನು ರೀ ಇದು ಹಾಂ ಮೆಡಿಕಲ್ ಶಾಪ್ ಏನು ರೀ ಇದು ಹಾಂ ಮೊನ್ನೆ ನಾವು ಒಂದು ಔಷಧ ತಗೊಂಡು ಹೋಗಿದ್ವಿ ನೀವೂ ಮತ್ತೆ ಅದನ್ನು ಹಾಂ ಅದೇ ಔಷಧನೆ ಕೊಟ್ಟಿದ್ದೀರಿ ಏನು ಹೆಂಗ ಅಲ್ಲ ರೀ ನೀವು ಕೊಟ್ಟಿರೊದು ಮೊದ್ಲಿನದರ ಮೇಲೆ ಲೇಬಲ್ಸು ಕಂಟೆಂಟ್ಸೆ ಬೇರೆ ಇದ್ದಾವೆ ಇವಾಗ ಕೊಟ್ಟಿರೊದು ಬೇರೆ ಇದೆ ಹಾಂ ಮನೆಯಲ್ಲಿ ನೋಡಿದ್ರೆ ನಮಗೆ ಕೆತ್ತ ಬತ್ತ ಬೈತ ಇದ್ದಾರೆ ಹಾಂ ಅದಕ್ಕೆ ಸರಿಗೆ ಇರೋದಿಲ್ಲ ಅವ್ರು ಇದು ಮಾರ್ಕ್ ಇಲ್ಲ ಹಾಂ ಅಂಗಡಿ ಮಾರ್ಕ್ ಇಲ್ಲ ಅಂತ ಹೇಳ್ತಯಿದ್ದಾರೆ ಹಾಂ ನೀವು ನೋಡಿದ್ರೆ ಅದು ಇದು ಎಲ್ಲ ಒಂದೇ ಅಂತ ಹೇಳ್ತಿರಿ ಈಗ ಇದನ್ನು ವಾಪಾಸ್ಸು ತಗೊಂಡು ನಮಗೆ ಬೇರೆ ಎಕ್ಸ್ಚೇಂಜ್ ಮಾಡಿ ಅದೇ ಮೊದಲಿಂದೆ ಕೊಡ್ತೀರಾ ಅಲ್ಲರಿ ನಿಮ್ಮನೆ ಹೆಂಗ ನಂಬೊದು ರೀ ನಾವು ಹೆಂಗ್ ನಂಬೊದು ರೀ ನಿಮಗೆ ಯಾರನು ಕಸ್ಟಮರ್ ತಗೊಂಡು ಹೋಗಿ ಚೆನ್ನಾಗಿ ಆಗಿದೆ ಅಂತ ನಿಮ್ಗೆ ಯಾರಾದರು ಹೇಳಿದ್ದಾರಾ

ನಾವು ಕೇಳ್ಕೊಂಬಂದು ಕೇಳ್ಕೊಂಬಂದು ನಿಮ್ಮ ಹತ್ರ ಬರ್ತೀವಿ ಅದು ಸರಿಗಿಲ್ಲ ಅಂದರೆ ನೀವು ಮತ್ತೆ ನಮ್ಮ ಹತ್ರ ಮಾತಾಡಿ ರೀ